ಹೌದು ಗಾಯನದಲ್ಲಿ ಉಸಿರ ಮೇಲೆ ನಿಯಂತ್ರಣ ಇರಬೇಕು ಯಾಕೆಂದ್ರೆ ಇವಾಗ ನಾವು ಹಾಡು ಹೇಳ್ಬೇಕಾದರೆ ನಮ್ಮ ಮನಸ್ಸು ನಮ್ಮ ನಿಯಂತ್ರಣ ಎಲ್ಲಾದ್ರೂ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬಿಟ್ರೆ ನಾವು ಹಾಡು ಹೇಳೋದಕ್ಕೂ ಅರ್ಥ ಇರೋದಿಲ್ಲ ಹಾಡು ಕೂಡ ಚೆನ್ನಾಗೆ ನಮಗೆ ಹೇಳೋಕ್ಕೆ ಬರೋದಿಲ್ಲ ನಾವು ಈಗ ಹೇಳ್ಬೇಕು ಅಂತ ಅಂದರೆ ಹೇಗೆ ಹಾಡು ಹೇಳ್ಬೇಕು ಹೇಗೆ ನಿಯಂತ್ರಣ ಮಾಡ್ಕೋಬೇಕು ಅಂತ ಅಂದರೆ ದಿನ ಎದ್ಬಿಟ್ಟು ಬೆಳಗ್ಗೆ ಬೆಳಗ್ಗಿನ ಜಾವ ಎದ್ದು ನಾವು ದಿನ ಅಭ್ಯಾಸ ಮಾಡ್ತಾಯಿದ್ರೆ ದಿನಕ್ಕೆ ತಕ್ಕಂತೆ ದಿನಕ್ಕೆ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ ಆವಾಗ ನಾವು ಹಾಡಿನ ಮೇಲೆ ನಿಯಂತ್ರಣ ಇಟ್ಕೋಬಹುದು ಮತ್ತೆ ಒಳ್ಳೆಯ ಧ್ವನಿಗೋಸ್ಕರ ನಾವು ದಿನಾ ನೀರು ಒಳ್ಳೆಯ ನೀರು ಬಿಸಿನೀರು ಕುಡೀತಿರ್ಬೇಕು ಮತ್ತೆ ಅದಕ್ಕೆ ತಕ್ಕಂತೆ ನಾವು ಎಣ್ಣೆ ಪದಾರ್ಥನ ಕಡಿಮೆ ಮಾಡಬೇಕು ಮತ್ತೆ ತಣ್ಣಗಿರೋ ಪದಾರ್ಥನ ಕಡಿಮೆ ಮಾಡ್ತಾಯಿದ್ರೆ ನಮ್ಮ ಗಂಟಲೂ ಕೆಟ್ಟೋಗ್ದಿರೋಂಗೆ ಚೆನ್ನಾಗಿರುತ್ತೆ ಆವಾಗ ನಾವು ನಮಗೆ ಯಾವ ಹಾಡು ಬೇಕೋ ಯಾವ ಧ್ವನಿಯಲ್ಲಿ ಬೇಕೋ ಏರು ಧ್ವನಿಯಲ್ಲಿ ಬೇಕೋ ಕೆಳ ಧ್ವನಿಯಲ್ಲಿ ಬೇಕೋ ಆ ಥರ ನಾವು ಹಾಡಿಗೆ ತಕ್ಕಂತೆ ನಮ್ಮ ಧ್ವನಿಯಲ್ಲಿ ಹಾಡು ಹೇಳಬಹುದು ಮತ್ತೆ ಈಗ ಎಷ್ಟು ಗಂಟೆಗೆ ಎದ್ದು ಅಭ್ಯಾಸ ಮಾಡ್ಬೇಕು ಅಂದರೆ ದಿನಕ್ಕೆ ಒಂದರಿಂದ ಎರಡು ಗಂಟೆವರೆಗೂ ಆದರೂ ನಾವು ಅಭ್ಯಾಸ ಮಾಡ್ತಾ ಹೋದ್ರೆ ಅದನ್ನು ನಾವು ನಮ್ಮ ಧ್ವನೀನ ನಾವು ಉತ್ತಮಗೊಳಿಸ್ಕೋಬಹುದು